ನನ್ನ ನೆಚ್ಚಿನ ನಟ ಡಾಕ್ಟರ್ ಪುನೀತ್ ರಾಜಕುಮಾರ್ ನನ್ನ ನೆಚ್ಚಿನ ನಟಿ ರಾಧಿಕಾ ಪಂಡಿತ್ ಅವರು ತುಂಬಾ ಇಷ್ಟ ನನಗೆ ತುಂಬ ಅಂದ್ರೆ ತುಂಬ ಇಷ್ಟ ಅವರು ಸಿನ್ಮಾಗಳಂದರೆ ತುಂಬ ಇಷ್ಟ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಪ್ಪು ಸಿನ್ಮ ಅಂತು ಬಸವ ನಮ್ಮ ಬಸವ ಅಂತ ಇದ್ಯಲ್ಲ ಆ ಮೂವಿಯಂತು ತುಂಬ ಅಂದರೆ ತುಂಬ ಇಷ್ಟ ನನಗೆ ರಾಧಿಕಾ ಪಂಡಿತೋರ್ದು ರಾಮಾಚಾರಿ ಮೂವಿಯಂತೂ ಇನ್ನೂ ಇಷ್ಟ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಮೇಲೆ ಯಾಕಂದರೆ ಅವರು ಪಾತ್ರದಲ್ಲಿಯು ಅಪ್ಪು ನಮ್ಮ ಬಸವ ಪಾತ್ನ್ ಮುವಿ ಪಾತ್ರದಲ್ಲಿ ಅವರು ಮಾಡಿರೋ ಆ್ಯಕ್ಟಿಂಗಂತು ತುಂಬ ಚೆನ್ನಾಗಿದೆ ಅವರು ಲವ್ ಮಾಡಿದ್ರೋ ಹುಡುಗಿಗೆ ಅವರು ಪ್ರಪೋಸಲ್ ಮಾಡಿದ್ದು ಆಮೇಲೆ ಅವರು ಒಂಥ್ರ ಮಾತಾಡಿದ್ದು ಅವ್ರ ನಡವಳಿಕೆ ತುಂಬ ಚೆನ್ನಾಗಿದೆ ಹಾಗಾಗಿ ನನಗೆ ಅಪ್ಪು ಸಿನ್ಮಾ ಅಂತು ಅಪ್ಪು ಅವ್ರ ಸಿನ್ಮಾ ಅಪ್ಪು ಅವ್ರ ಆ್ಯಕ್ಟಿಂಗು ಅಪ್ಪು ಅವ್ರು ಮಾತಡೋದು ಮಾತು ಅಪ್ಪು ಅವ್ರ ಪ್ರತಿ ಒಂದು ಸ್ಟೈಲ್ಸ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ತುಂಬ ಅಂದರೆ ತುಂಬ ಆಮೇಲೆ ಈ ರಾಧಿಕಾ ಪಂಡಿತೋರ್ದು ರಾಮಚಾರಿ ಮೂವಿ ಅಂದ್ರು ಇನ್ನೂ ಇಷ್ಟ ಯಾಕಂದರೆ ಅವರು ರಾಮಾಚಾರಿ ಮೂವಿಲಿ ಯಶ್ ಅವರು ರಾಧಿಕಾ ಪಂಡಿತವರಿಗೆ ಅದು ಪ್ರಪೋಸ್ ಮಾಡ್ತಾರಲ್ಲ ಅವಾಗ ರಾಧಿಕಾ ಪಂಡಿತವರು ಅದನ್ನ ಇಸ್ಕೊಂಡು ಆಮೇಲೆ ಲಾಸ್ಟ್ಗೆ ಅವರಿಗೆ ಹೊಸ ಫೋನ್ ಕುಡ್ದಿ ಅವರಿಗೆ ಮತ್ತು ಮೆಸ್ಸೇಜು ಕಾಲ್ ಮಾಡಿ ಅಂತ ಹೇಳ್ತಾರಲ್ಲ ಆಗ ಅವರು ನೋಡ್ತಿರೋ ನೋಟ ಅಂತು ನನಗೆ ತುಂಬಾ ಅಂದರೆ ತುಂಬ ಇಷ್ಟ ಅವ್ರು ಮಾತಾಡೋ ಮಾತು ಅವ್ರ ನಡವಳಿಕೆ ರಾಮಾಚಾರಿ ಮೂವಿಯಲ್ಲಿ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಅವ್ರ ನಡವಳಿಕೆ ಅವ್ರ ಮಾತು ಪ್ರತಿಯೊಂದು ತುಂಬ ಚೆನ್ನಾಗಿದೆ ತುಂಬ ಸಕ್ಕತಾಗಿ ಮಾಡ್ತಾರೆ ಅವ್ರ ಪಾತ್ರಗಳು ಹಾಗಾಗಿ ನನಗೆ ಆ ಅಪ್ಪು ಸರು ಮತ್ತು ರಾಧಿಕಾ ಪಂಡಿತವ್ರು ಮೂವಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ